ಈಗ ನಾವು ಕೃಷಿ ಮಾಡೋದಾದ್ರೆ ನಮ್ಮಲ್ಲಿ ಹಣ ಜಾಸ್ತಿ ಇರುವುದಿಲ್ಲ ಯಾಕಂದರೆ ಕೆಲವರು ತುಂಬ ಬಡವರು ಇರ್ತಾರೆ ಅವರಿಗೆ ಕೃಷಿ ಮಾಡಬೇಕಂತ ಆಸೆ ಇರ್ತದೆ ಸೊ ಅವರು ಬ್ಯಾಂಕಲ್ಲಿ ಸಾಲ ತೆಗೀತಾರೆ ಈ ಬ್ಯಾಂಕಿನವರೇನು ಮಾಡ್ತಾರೆ ಅಂದರೆ ಅವರು ಅಂದರೆ ನಮ್ಮದು ಪ್ರಾಪರ್ಟಿ ಕೇಳ್ತಾರೆ ಪ್ರಾಪರ್ಟಿ ಇಟ್ಟು ನೀವು ಲೋನ್ ತಗೊಳ್ಳಿ ಅಂತ ಹೇಳ್ತಾರೆ ಆ ಪ್ರಾಪರ್ಟಿಗೆ ಕೆಲವೊಂದು ಸರಿಯಾದ ನಮಗೆ ಮೌಲ್ಯಗಳು ಸಿಗ್ತಾ ಇಲ್ಲ ಹಾಗಾಗಿ ನಮಗೆ ಇನ್ನೂ ಹಣ ಕಡಿಮೆ ಆಗುತ್ತೆ ಇಂಥ ವಿಷಯದಲ್ಲಿ ಈಗ ನಾವು ಬ್ಯಾಂಕಿನವರು ನಮಗೆ ಅಂದರೆ ಕಡಿಮೆ ಬಡ್ಡಿಯಲ್ಲಿ ಹಣ ಕೊಟ್ಟು ಹಣ ಕೊಟ್ಟರೆ ನಾವು ಒಂದು ಕೃಷಿಯನ್ನು ಮಾಡ್ಬೋದು ಯಾಕೆಂದರೆ ಕೃಷಿ ಮಾಡಿದರೇನೆ ಈಗ ನಮಗೆ ನಮ್ಮ ಜೀವನ ಹೋಗುತ್ತೆ ಯಾಕೆಂದರೆ ಈಗ ಒಂದು ಭತ್ತ ಬೆಳೆಸಬೇಕಾದರೂ ನಾವು ಅದರಿಂದ ಅಕ್ಕಿ ಬರಬೇಕು ನಾವು ನಾವು ಜೀವಿಸೋದೆ ಆ ಅಕ್ಕಿಯಿಂದ ಹಾಗಾಗಿ ಈ ಕೃಷಿ ಮಾಡುವವರಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಯಾಕೆಂದರೆ ಅವರು ನಮ್ಮ ಬೆನ್ನೆಲುಬು ಭಾರತದ ಬೆನ್ನೆಲುಬು ಅವರು ಹಾಗಾಗಿ ಅವರಿಗೆ ಜಾಸ್ತಿ ಹೆಲ್ಪ್ ಆಗುವ ಹಾಗೆ ಸರ್ಕಾರ ನೋಡ್ಕೊಳ್ಬೇಕು ಈಗ ಹತ್ತು ತಿಂಗ್ ವರ್ಷಕ್ಕೆ ಹತ್ತು ಸಾವಿರ ಕೃಷಿಗೆ ಸಿಕ್ತದೆ ಆದರೆ ಅದು ಕಡಿಮೆ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ತುಂಬ ಒಂದು ಕೃಷಿ ಮಾಡಬೇಕಾದ್ರೆ ನಮಗೆ ತುಂಬ ಕೈಯಲ್ಲಿ ಹಣ ಇರಬೇಕು ಈಗ ಒಬ್ಬ ರೈತ ಒಂದು ಸಾಲ ಮಾಡಿ ಕೃಷಿ ಮಾಡ್ತಾನೆ ಈ ಬಡ್ಡಿ ಜಾಸ್ತಿ ಆದರೆ ಅವನಿಗೆ ಸಾಲ ಕಟ್ಟೋಕ್ಕೂ ಆಗ್ತಾ ಇಲ್ಲ ಅಂಥ ಟೈಮಲ್ಲಿ ಅವನು ತನ್ನ ಜೀವಾನೇ ಕಳ್ಕೊಂಬೇಕಾಗ್ತದೆ ಹಾಗಾಗಿ ಇ ಇತ್ತೀಚಿನ ದಿನಗಳಲ್ಲಿ ನೋಡ್ಬೌದು ತುಂಬ ರೈತರು ಆತ್ಮಹತ್ಯೆ ಅಂಥದ್ದೆಲ್ಲ ಆಗ್ತಾ ಇದೆ ಆದರೆ ಅದು ಆಗೋದು ಈ ಕೃಷಿ ಸಾಲದಿಂದ ಆದ್ದರಿಂದ ಸರ್ಕಾರ ಪ್ರತಿಯೊಬ್ಬರಿಗೂ ಸಾಲ ಮನ್ನಾ ಸಾಲ ಅಂದರೆ ಬ ಕಡಿಮೆ ಬಡ್ಡಿಯಲ್ಲಿ ಸಾಲನ ಕೊಡಬೇಕು ಹಾಗೆ ಮಾಡಿದರೆ ಪ್ರತಿಯೊಬ್ಬ ರೈತನೂ ಬದುಕ್ತಾನೆ ಅವನೂ ಬದುಕ್ತಾನೆ ನಾವೂ ಬದುಕ್ಬೋದು ಈ ಬಡ್ಡಿ ಜಾಸ್ತಿ ಮಾಡಿ ಅವರು ಪಾಪ ಜೀವ ಕಳ್ಕೊಳ್ಳುವ ಹಾಗೆ ಮಾಡಬಾರ್ದು ಸರ್ಕಾರ ಇದನ್ನು ಗಮನಿಸಬೇಕು ಎಲ್ಲರಿಗೂ ಕೃಷಿ ಮಾಡುವವರಿಗಾದರೂ ಒಂದು ಶೂನ್ಯ ಬಡ್ಡಿ ಅಥವಾ ಒಂದು ನಾಲ್ಕು ಪರ್ಸೆಂಟ್ ಆ ಥರ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ನಮ್ಮ ದೇಶದಲ್ಲಿ ಆ ಥರ ಮಾಡಿದರೆ ನಮ್ಮ ದೇಶದಲ್ಲಿ ತುಂಬ ಈ ಭತ್ತ ಬೇರೆ ಏನಾದರೂ ಬೆಳೆಸುವಾಗ ಅದು ನಮಗೆ ಯೂಸ್ ಆಗ್ತದೆ ಯಾಕೆಂದರೆ ನಮ್ಮ ದೇಶದಲ್ಲಿ ಮತ್ತೆ ಮತ್ತೆ ಕೂಡ ಜಾಸ್ತಿ ಜಾಸ್ತಿ ಇದು ತರಕಾರಿ ಭತ್ತ ಇದೆಲ್ಲ ಆಗ್ತದೆ ಅವರು ಅಂದರೆ ಕಡಿಮೆ ಸಾಲ ಜಾಸ್ತಿ ಕೊಟ್ಟು ಕಡಿಮೆ ಬಡ್ಡಿ ಆದರೆ ಅವರು ತುಂಬ ಕೃಷಿಯನ್ನು ಮಾಡ್ತಾರೆ